ನನಗೆ ಡ್ರಾಯಿಂಗ್ ಮಾಡಲು ತುಂಬ ಇಷ್ಟವಾದ ಒಂದು ವಿಷಯ ಆದರೆ ನನಗೆ ಡ್ರಾಯಿಂಗ್ ಮಾಡಲು ತುಂಬ ಕಷ್ಟಕರವಾಗುತ್ತಿತ್ತು ಹಾಗೂ ನನಗೆ ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಕಾಂಪಿಟೇಷನ್ಗೆ ಸ್ಪರ್ಧೆಗೆ ಕರೆದುಕೊಂಡು ಹೋದಾಗ ನಾನು ತುಂಬ ಸಾರಿ ಸೋತಿದ್ದೀನಿ ಹಾಗೂ ನನಗೆ ತುಂಬ ದುಃಖವನ್ನು ಉಂಟು ಮಾಡಿದೆ ಹಾಗೂ ಶಾಲೆಯನ್ನು ಬಿಟ್ಟು ಬೇರೆಯೇ ಲೆವೆಲ್ ಕಾಂಪಿಟೇಷನ್ಗೆ ಕರೆದುಕೊಂಡು ಹೋದಾಗ ಅಲ್ಲೂ ಕೂಡ ನಾನು ತುಂಬ ಸೋತಿದ್ದೀನಿ ನನಗೆ ತುಂಬ ದುಃಖವನ್ನು ಉಂಟು ಮಾಡಿದೆ ಹಾಗಾಗಿ ತುಂಬ ಕಷ್ಟಕರವಾದ ಒಂದು ಸಂಗತಿಗಳನ್ನು ಎದುರಿಸಿದ್ದೀನಿ ನಾನು ನನ್ನ ಸ್ನೇಹಿತೆಯ ಸಹಾಯದಿಂದ ನಾನು ಡ್ರಾಯಿಂಗ್ ಮಾಡುವುದನ್ನು ಕಲ್ತುಕೊಂಡೆ ಅವಳು ತುಂಬ ಸರಾಗವಾಗಿ ತುಂಬ ಸಾ ಈಸಿಯಾಗಿ ನನಗೆ ಡ್ರಾಯಿಂಗ್ ಮಾಡುವುದನ್ನು ಹೇಳಿಕೊಟ್ಟಿದ್ದಾಳೆ ಹಾಗೂ ನಾನು ಗಣಕಯಂತ್ರದ ಕ್ಲಾಸ್ಗೂ ಕೂಡ ಹೋಗಿದ್ದೆ ಅಲ್ಲಿ ಕೂಡ ನನ್ನ ಟೀಚರ್ಸ್ಗಳ ಸಹಾಯದಿಂದ ನಾನು ಡ್ರಾಯಿಂಗ್ ಮಾಡೋದನ್ನು ಕಲ್ತುಕೊಂಡೆ ಅವರು ಕೂಡ ತುಂಬ ಚೆನ್ನಾಗಿ ನನಗೆ ಡ್ರಾಯಿಂಗ್ ಮಾಡುವುದನ್ನು ಹೇಳಿಕೊಟ್ರು ನಾನು ಈಗ ತುಂಬ ಚೆನ್ನಾಗಿ ಡ್ರಾಯಿಂಗನ್ನು ಮಾಡುತ್ತೀನಿ ಹಾಗೂ ಕಾಂಪಿಟೇಷನ್ಗೆ ನಾನು ಹೋಗುತ್ತೀನಿ ಹಾಗೂ ನಾನು ಗೆದ್ದುಕೊಂಡು ಕೂಡ ಬರುತ್ತೀನಿ ನನಗೆ ಈಗ ತುಂಬ ಚೆನ್ನಾಗಿ ಡ್ರಾಯಿಂಗನ್ನು ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ